ನಮ್ಮ ಚಿಕ್ಕಮಂಗ್ಳೂರಲ್ಲಿ ಐತಿಹಾಸಿಕ ತಾಣಗಳಂದರೆ ಮುಳ್ಳಯ್ಯನಗಿರಿ ಸಿದ್ದಣ್ಣಯನಗಿರಿ ದೇವಿರಮ್ಮ ದೇವಸ್ಥಾನ ಮತ್ತು ಸಿರಿ ಕೆಫೆ ಅಂತ ಒಂದು ಇದೆ ಅದೊಂದು ಮತ್ತು ಕೆಮ್ಮಣ್ಣು ಗುಂಡಿ ಕೆಮ್ಮಣ್ಣು ಗುಂಡಿಯಲ್ಲೀ ನೋಡೋಂತ ಪ್ಲೇಸ್ ಅಂದರೆ ಅಲ್ಲಿರೋ ಪಾರ್ಕ್ ಇರ್ಬೋದು ಮತ್ತು ಅವರಾಗೆ ನಿರ್ಮಿಸಿರುವಂತಹ ನೈಸ್ ಕೃತಕ ಉಪಕರಣಗಳು ಗೊಂಬೆ ಚೇ ಗೊಂಬೆಗಳು ಇವನ್ನ ನೋಡೋದೂ ನೋಡ್ಬೋದು ಅದು ಬಿಟ್ಟರೆ ಮುಳ್ಳಯ್ಯನಗಿರಿ ಗಿರಿಯಲ್ಲಿ ಬೆಳಗಿನ್ ಹೊತ್ತು ಮತ್ತು ಸಂಜೆ ಹೊತ್ತು ನೋಡಲು ತುಂಬ ಚೆನ್ನಾಗಿರುತ್ತೇ ಮೋಡ ಎಲ್ಲ ಕವಿದಿರೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಿಂದ ಅಲ್ಲೀ ಆಮ್ಲಜನಕಾ ಆಮ್ಲಜನಕ ಅದವವ ಆಮ್ಲಜನಕ ಅದು ನಮಗೆ ಹೆಚ್ಚು ಸಿಗುತ್ತದೆ ಇದರಿಂದ ಮುಳ್ಳಯ್ಯನಗಿರಿಗೆ ಹೆಚ್ಚು ಹೆಚ್ಚು ಪ್ರವಾಸಿಗ ಧಾನ್ಯಗಳು ಪ್ರವಾಸಿಗರು ಇಷ್ಟ ಪಟ್ಟು ಬರುತ್ತಾರೆ ಬರುತ್ತಾರೆ ಇದರಿಂದ ನಮ್ಮ ಚಿಕ್ಕಮಂಗ್ಳೂರಿಗೇ ಟ್ರಾಫಿಕ್ ಜಾಮ್ ಆಗಿರ್ಬೋದು ಈ ಪ್ರವಾಸಿ ತಾಣಗಳಿಂದ ಚಿಕ್ಕಮಂಗ್ಳೂರ್ ಟ್ರಾಫಿಕ್ ಜಾಮ್ ಆಗಿರ್ಬೋದು ಆಕ್ಸಿಡೆಂಟ್ಗಳು ತುಂಬ ತುಂಬ ಆಗಿದೆ ಮತ್ತು ದೇವಾಲಯ ಅಂದರೆ ದೇವಿರಮ್ಮ ದೇವಾಲಯ ದೇವಿರಮ್ಮ ದೇವಾಲಯ ಬೆಟ್ಟದ್ಮೇಲೆ ಇರೋದು ವರ್ಷಕ್ಕೆ ಒಂದುಸಲ ಅಂದರೆ ದೀಪಾವಳಿಗೆ ಮಾತ್ರ ಬಾಗ್ಲು ತೆಗಿಯೋದು ಇದ್ರಿಂದಲೂ ತುಂಬ ಹೊರ್ಗಡೆ ಅವರು ಜಾಸ್ತಿ ಜನ ಬರ್ತಾರೆ ಇದ್ರಿಂದ ಅಂದರೆ ತಿನ್ನೊ ಐಟಮ್ಗುಳಾರ್ಗಿರ್ಬೋದು ಯಾವುದೇ ಇದು ದುಡ್ಡು ಜಾಸ್ತಿ ಆಗ್ತದೆ ಹೊರ್ಗಡೆ ಅವರೆಲ್ಲ ಇಲ್ಲಿ ಇರೋರಿಗೆ ಖರ್ಚು ಜಾಸ್ತಿ ಅಂತ ಹೇಳ್ಬೌದು ಮತ್ತು ಸಿರಿ ಕೆಫೆ ಸಿರಿ ಕೆಫೆಗೆ ಏನುಕ್ಕೆ ಹೋಗ್ತಾರಂದ್ರೆ ಅಲ್ಲಿ ಗೊಂಬೆ ಚಿತ್ರ ಐತೆ ಅದ್ರ ಜೊತೆ ಫೋಟೋ ತಕ್ಡ್ದಕ್ ಹೋಗ್ತಾನೆ ಮತ್ತು ಕಾಫಿ ಇಲ್ಲಿ ಕ್ ಚಿಕ್ಕಮಂಗ್ಳೂರ್ ಅಂದರೆ ಕಾಫಿ ಕಾಫಿ ನಾಡು ಫೇಮಸ್ ಅಲ್ಲ ಹಂಗಾಗಿ ಕಾಫಿ ಕುಡಿಯಲು ತುಂಬ ಸಿರಿ ಕೆಫೆಗೆ ಹೋಗ್ತಾರೆ ಇದ್ರಿಂದ ನಮಗೆ ತುಂಬ